ಸರ್ ನಮಸ್ತೆ ಹೇಳಿ ಸರ್

ಅಲ್ಲ ಸರ್ ಅದು ಕಸ್ಟಮರ್ ಬೆನಿಫಿಟಿಗೋಸ್ಕರನೆ ಅಲ್ಲ ಕಾಲ್ ಮಾಡೋದು ಈಗ ನಿಮ್ಗೆ ಅದರಿಂದ ಯುಟಿಲೈಝ್ ಆಗಲಿ ಅಂತಾನೆ ತಾನೆ ಮಾಡೋದು ನಾವು ಸರ್ ಈಗ ನೋಡಿರಿ ಕ್ರೆಡಿಟ್ ಕಾರ್ಡ್ ತೊಗೊಂಡರೆ ನಿಮ್ಗೆ ಫೋರ್ಟಿ ಫೈವ್ ಡೇಸ್ ಮಟ ಕ್ರೆಡಿಟ್ ಕೊಡ್ತರೆ ಪ್ಲಸ್ ನಿಮ್ಗೆ ಲೋನ್ ಗೀನ್ ಪರ್ಸ್ನಲ್ ಲೋನ್ ಬೇಕಿತ್ತಂದರೆ ಕೇಳಿ ನೀವು ಪರ್ಸ್ನಲ್ ಲೋನಿಂದ ನಿಮ್ಗೆ ಎಷ್ಟು ಬೆನಿಫಿಟ್ ಇರುತ್ತೆ ಏನೋ ನಿಮ್ಗೆ ಅಮೌಂಟ್ ನೀಡಿರ್ತಾರ್ ಸಡನ್ಲಿ ಹೌದಲ್ರಿ ಅದಕ್ಕೋಸ್ಕರನೆ ಕಾಲ್ ಮಾಡಿ ಕೇಳ್ತದಲ್ಲ ನಾವು ಅಲ್ಲಲ್ಲ ಕರೆಕ್ಟ್ ಸರ್ ಬಟ್ ಸರ್ ಅದು ಹೆಂಗ್ ಅಂದರೆ ಸರ್ ಅವೆಲ್ಲ ಕಾಲ್ದು ಬ್ಯಾಂಕಿಂದ ಕಾಲ್ ಬರೋದು ಅವು ಹೆಂಗ್ ಇರ್ತದೆ ಸರ್ ಸರ್ವರಿಂದ ಕಾಲ್ ಬರ್ತದೆ ಸರ್ ಅದು ನಾವಾಗೆ ನಾವು ಫೋನ್ ಹಚ್ಚಕ್ ಆಗೊಂಗಿಲ್ಲ ಅದು ಸರ್ವರಿಂದ ಅಟೋಮೆಟಿಕ್ ಕಾಲ್ ಬರ್ತಿರ್ತವೆ ಅವು ಸರ್ ಅದು ಕೇಳಿ ರೀ ಅವು ಅದು ಬೇರೆ ಗೋರ್ಮೆಂಟ್ ಗೋರ್ಮೆಂಟ್ ಬ್ಯಾಂಕ್ನಾಗೆ ಅಷ್ಟೆ ಇರ್ತದೆ ಸರ್ ಇದು ಪ್ರೈವೇಟ್ ಬಾಂಕ್ಸ್ನಾಗೆಲ್ಲ ಆ ಥರದ ಸಬ್ಸೀಡಿ ಆ ಥರದ್ದೆಲ್ಲ ಅವೈಲೆಬಿಲಿಟಿ ಇರಂಗಿಲ್ಲ ಸರ್ ಅದು ಸರ್ ಕೇಳಿರಿಲ್ಲಿ ಸರ್ ಆರ್ ಬಿ ಐ ರೂಲ್ಸ್ ಏನದೆ ಸರ್ ಕಸ್ಟಮರ್ಗೆ ಏನೇನು ನೀಡಿ ಅದು ಕೇಳಿ ನೀವು ಮಾಡಿರಿ ಅಂತಾನೆ ಅದೆ ಸರ್ ನೀವು ಓದಿರಿ ಬೇಕರೆ ಆರ್ ಬಿ ಐ ರೂಲ್ಸು ಅದೆಲ್ಲ ಚಕ್ ಮಾಡಿರಿ ಕಸ್ಟಮರ್ಗೆ ಏನು ನೀಡಿರ್ತದೆ ನೀವು ಕಾಲ್ ಮಾಡ್ಬೋದು ಆ ಥರ ಎಲ್ಲ ರೂಲ್ಸೆ ಇದೆ ಸರ್ ನೀವು ಕಸ್ಟಮರಿಗೆ ಕಾಲ್ ಮಾಡೋದೆ ತಪ್ಪಂತ ಎಲ್ಲಿ ಹೇಳಿಲ್ಲ ಸರ್ ಅವ್ರು ಹ್ಞೂ ಹ್ಞೂಂ ಸರ್ ನೀವು ನೀವು ಬಿಝಿ ಇದ್ದೀನಂತ ಹೇಳ್ರಲ್ ಸರ್ ಅಲ್ಲ ಅಲ್ಲ ಕರೆಕ್ಟ್ ಅದೆ ಅದು ನೀವು ಹೇಳೋದು ಕರೆಕ್ಟ್ ಐತೆ ಬಟ್ ಅಟ್ಲೀಸ್ಟ್ ನೀವು ಈಗ ಬಿಝಿ ಇದ್ದ ಟೈಮ್ನಾಗಗೆ ಬಿಝಿ ಇದಿನಂತ ಹೇಳ್ರಿ ಉ ಫ್ರೀ ಇದ್ದ ಟೈಮ್ನಾಗೆ ಫ್ರೀ ಇದ್ದಾಗ ಮಾತಾಡ್ರಲ್ಲ